ಇಂದಿನ ದಿನ ನಮ್ಮ ಮಕ್ಕಳಿಗೆ ಕನ್ನಡ ಬಾಷೆ ಕಲಿಸುವುದು ಬಹಳಷ್ಟು ಮುಖ್ಯ ಆಗಿದೆ ಯಾಕಪ್ಪ ಅಂತಂದರೆ ಇವತ್ತಿನ ದಿನ ನಾವು ಕನ್ ಕರ್ನಾಟಕದಲ್ಲಿದ್ದು ಮಾತೃಭಾಷೆ ತಾಯಿನಾಡಿನ ಭಾಷೆಯನ್ನು ಕಲೀಬೇಕಾಗಿರೋದು ಮಕ್ಕಳಲ್ಲಿ ಬಹಳಷ್ಟು ಚೇತರಿಕೆಯನ್ನು ಕಾಣುವಂಥದ್ದು ಇವತ್ತಿನ ದಿನ ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮ್ಗಳಿಗೆ ಹೋಗುತ್ತಿರುವ ಕಾರಣದಿಂದ ಮಕ್ಕಳು ಕನ್ನಡವನ್ನು ಕಲಿಯುವುದು ಬಹಳಷ್ಟು ಅವಶ್ಯಕತೆಯಾಗಿದೆ ಯಾಕಪ್ಪ ಅಂತಂದರೆ ಮುಂದೊಂದು ದಿನ ಇಡೀ ಕರ್ನಾಟಕವೇ ಬಿದ್ದು ಹೋಗುವ ಸಂದರ್ ಬರುತ್ತದೆ ಕನ್ನಡ ಕಲಿಯಲೇಬೇಕು ಮಕ್ಕಳಿಗೆ ಕನ್ನಡವನ್ನು ಕಲಿಸಲೇಬೇಕು ಕನ್ನಡ ಕಲಿಸದೇ ಇದ್ದರೆ ಇಡೀ ದೇಶ ದೇಶದಲ್ಲಿ ಕರ್ನಾಟಕ ಒಂದು ಕಡೆಯೂ ಕೂಡ ಕನ್ನಡ ಮಾತನಾಡುವುದಿಲ್ಲ ಬರೀ ಇಂಗ್ಲೀಷ್ ಅಥವಾ ರಾಷ್ಟ್ರಭಾಷೆ ಹಿಂದಿಯನ್ನು ಕಲೀತಾರೆ ರಾಷ್ಟ್ರಭಾಷೆ ಹಿಂದಿ ಮತ್ತು ಇಂಗ್ಲೀಷ್ ಮೇಲೆ ಗೌರವ ಇದೆ ಗೌರವ ಇರಬೇಕು ಅಷ್ಟೆ ಹೊರತು ಅದನ್ನೇ ಜೀವನಕ್ಕೆ ರೂಪಿಸಿಕೊಳ್ಬೇಕು ಆದರೆ ಕನ್ನಡವನ್ನು ಮಾತ್ರ ಮರಿಬಾರ್ದು ಇವತ್ತಿನ ದಿನ ಹಲವಾರು ವರ್ಷಗಳ ಇತಿಹಾಸ ಇರುವಂಥದ್ದು ಕನ್ನಡ ಭಾಷೆಗೆ ಲಿಪಿಗಳ ರಾಣಿ ಅಂತಲೇ ಕರೆಸಿಕೊಳ್ಳುವ ನಮ್ಮ ಕನ್ನಡ ಭಾಷೆ ಮಕ್ಕಳು ಬಹ ಕಲಿಯಲೇಬೇಕು ಏಕಪ್ಪ ಅಂತಂತಂದರೆ ಕರ್ನಾಟಕ ಉಳಿವು ಮತ್ತು ಬೆಳೆವಿಗಾಗಿ ಕನ್ನಡವನ್ನು ನಮ್ಮ ಮಕ್ಕಳು ಮಾತನಾಡಬೇಕೆಂದರೆ ನಾವು ಕನ್ನಡವನ್ನು ಕಲಿಸಬೇಕು ಏಕೆ ಬೇಡ ಅಂತಂತಂದರೆ ಮಕ್ಕಳು ದಿನ ಕರ್ನಾಟಕದಲ್ಲೇ ಇದ್ದು ಕನ್ನಡವನ್ನು ಕಲಿಯದೇ ಇದ್ರು ಅಂತಂದರೆ ಅದು ನಿಜವಾಗಲೂ ಉಪಯೋಗವಿಲ್ಲದಂಥದ್ದು ಮಕ್ಕಳಿಗೆ ಕನ್ನಡ ಬಹಳ ಆವಶ್ಯಕತವಾಗಿದೆ ಕರ್ನಾಟಕದ ಉಳಿವು ಬೆಳೆವಿಗೆ ಮೊ ಮಕ್ಕಳು ಇಂದಲೇ ಸಾಧ್ಯ ಯಾಕಂದರೆ ಈಗಾಗಲೇ ಯುವಕರು ಅವರು ಅದೇನೋ ಹೇಳ್ತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೇ ಎಂಬ ಗಾದೆ ಇಲ್ಲಿ ನಿಜರೂಪವಾಗುತ್ತಿದೆ ಏಕಂದರೆ ಮರವಾಗಿರೋದನ್ನ ಬಗ್ಸೋಕ್ಕಾಗಿ ಮತ್ತೆ ಕನ್ನಡ ಕಲ್ಸೋಕ್ಕಾಗಲ್ಲ ಆದರೆ ಮಕ್ಕಳಿಗೆ ಕನ್ನಡ ಕಲಿಸ್ಬೋದು ಇದರಿಂದ ಬಹಳಷ್ಟು ಉಪಯೋಗವಾದ್ರೂ ಮಕ್ಕಳಿಗೆ ಆಗುತ್ತೆ ಎಂಬ ಭಾವನೆ ನನ್ನಲ್ಲಿ ಇದೆ ಕರ್ನಾಟಕದ ಉಳಿವು ಮತ್ತು ಬೆಳೆವಿಗಾಗಿ ಇದು ಬೇಕು ಏಕೆ ಬೇಡಪ್ಪ ಏಕೆ ಬೇಡ ಕನ್ನಡ ಕಲಿಯೋದು ಅಂತಂದರೆ ಕನ್ನಡ ಏನು ಅಷ್ಟೊಂದು

ಬೇರೆ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಯಾವುದರ ಬಗ್ಗೆಯೂ ಕೂಡ ಬೇರೆ ಎಲ್ಲೇ ಹೋದ್ರು ಕೂಡ ಅದಕ್ಕೆ ವ್ಯಾಲ್ಯೂ ಇಲ್ಲ ಇದರಿಂದಾಗಿ ನಾವು ಕಲಿಯೋದು ಚೂರು ಅವಾಯ್ಡ್ ಮಾಡಿ ಇಂಗ್ಲೀಷ್ ಮತ್ತು ರಾಷ್ಟ್ರೀಯ ಭಾಷೆ ಹಿಂದಿಯನ್ನು ಕಲಿಯಬೇಕಾಗಿ ಒತ್ತು ನೀಡಬೇಕು ಆದರೆ ಕನ್ನಡ ಹಂಡ್ರೆಡ್ ಪರ್ಸೆಂಟಾಗಿ ಎಲ್ಲ ಮಗುವೂ ಕೂಡ ಕರ್ನಾಟಕದಲ್ಲಿದ್ದಂಥವನು ಕಲಿಯಲೇಬೇಕು ಇಷ್ಟು ನಾವು ಕನ್ನಡ ಕಲೀಬೇಕಾ ಅಥವಾ ಬೇಡವಾ ಎಂಬುದ್ರ ಬಗ್ಗೆ ನನ್ನ ಅಭಿಪ್ರಾಯ